ಅಲೋ ಅಲೋ ಹೌದು ಹೌದು ಮಯೂರ ರೆಸ್ಟೋರೆಂಟು ನೀವು ಯಾರು

ಸರಿ ಸರಿ ಸ್ಪೆಷಲ್ಲು ಬಿಸಿ ಬೇಳೆ ಭಾತ್ ಇದೆ ಮಸಾಲೆ ದೋಸೆ ಇದೆ ಪುಳಿಯೋಗರೆ ಇದೆ ರೈಸ್ ಭಾತ್ ಇದೆ ಹಾಗೆ ರೇಟ್ ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ ಹಾಂ ಬಿಸಿ ಬೇಳೆ ಭಾತ್ ಹಂಡ್ರೆಡ್ ಇರಬೇಕು

ಪುಳಿಯೋಗ್ರೆಗೆ ಎಂಬತ್ತು ಇರಬೇಕು ಪಾರ್ಸಲ್ ಬಾಯ್ ಇಲ್ಲ ಇವಾಗ ವಿಚಾರಿಸ್ಬೇಕು ಪಾರ್ಸಲ್ ಬಾಯ್ ಬಂದರೆ ಕಳಿಸ್ಕೊಡ್ತೀವಿ ಹಾಂ ಹಾಂ ಹಾಂ ಹಾಂ

ಸರಿ ಸರಿ ಸರಿ ಸರಿ ಆಯಿತು ಅದೆ ಪಾರ್ಸಲ್ ಬಾಯ್ ಇಲ್ಲ ಪಾರ್ಸಲ್ ಬಾಯ್ ಬಂದರೆ ಕಳಿಸ್ಕೊಡ್ತೀವಿ ಹಾಂ ಹಾಂ ಹಾಂ ಹಾಂ ಅದೆ ಪಾರ್ಸಲ್ ಬಾಯ್ಗೆ ರೈಸ್ ಬೇರೆ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ನೀವು ಹಾಂ ಹಾಂ ಸರಿ ಸರಿ ಏನಂದಿರಿ ಹಾಂ ಮಸಾಲೆ ದೋಸೇಯೂ ಸಿಗುತ್ತೆ ಮೊಸ್ರು ವಡೆಯು ನಮ್ಮಲ್ಲಿಲ್ಲ ಮಸಾಲೆ ವಡೆ ಇದೆ ಹಾಂ ಹಾಂ ಉದ್ದಿನ ವಡೆ ಇದೆ ಮಸಾಲೆ ವಡೆ ಇದೆ ಉದ್ದಿನ ಬೋಂಡಾ ಇದೆ ಮೊಸ್ರು ವಡೆ ಇಲ್ಲ ಹಾಂ ಹಾಂ ಪಾರ್ಸಲ್ ಬಾಯ್ ಬಂದ ತಕ್ಷಣ ಇದೇ ಫೋನ್ ನಂಬರಿಗೆ ಕಾಲ್ ಮಾಡ್ತೀನಿ ನಾನು ಯಾವಾಗ ಏನೈತ್ ಅಂತ ಬೇಕು ಕೇಳಿ ಕಳಿಸ್ಕೊಡ್ತೀವಿ ಹಾಂ ಹಾಂ ಹಾಂ ಆಯ್ತು ಆಯಿತು ಆಯ್ತು ಆಯಿತು ಪಾರ್ಸಲ್ ಬಾಯ್ ಬಂದ ತಕ್ಷಣ ನಿಮ್ಮನ್ನು ಈ ನಂಬರಿಗೆ ಕಾಲ್ ಮಾಡಿ ಕಳಿಸ್ಕೊಡ್ತೀನಿ